ಮಕ್ಕಳಿಗೆ ಒಂದು ಕೆಲ್ಸದ ಬಗ್ಗೆ ಕೃಷಿ ಬಗ್ಗೆ ಒಂದು ವಿಜ್ಞಾನದ ಬಗ್ಗೆ ಒಂದು ಕೆಲಸದ ಬಗ್ಗೆ ಏನಾದ್ರೂ ಕಲೀಬೇಕಂದ್ರೆ ನಮ್ಮ ದೊಡ್ಡವರು ನೋಡೇ ಕಲೀತಾರೆ ಯಾಕಂದರೆ ಅವ್ರಿಗೆ ದೊಡ್ಡವರಿಗೆ ದೊಡ್ಡೋರಿಂದಾನೆ ಕಲೀಬೇಕಾಗಿರೋದು ಯಾಕಂದರೆ ಮಕ್ಕಳನ್ನ ಜಾಸ್ತಿ ಯಾರತ್ರನೇ ಇರ್ತಾರಂದ್ರೆ ತಂದೆ ತಾಯಿಗಳ ಜೊತೆ ಇರ್ತಾರೆ ಅವ್ರು ಏನು ಮಾಡ್ತಾ ಇರ್ತಾರೆ ಏನು ಮಾಡ್ತಾರೆ ಅಂತೆಲ್ಲ ನೋಡ್ತಾರೆ ಇವಾಗ ಉದಾಹರಣೆಗೆ ನಮ್ಮ ಮನೇಲಿ ನಾನು ಅಚ್ಚುಕಟ್ಟಾಗಿ ನೀಟಾಗಿ ಮನೆ ಇಟ್ಕೊಂಡಿರ್ತೀನಿ ಸ್ವಚ್ಛತೆಯಿಂದ ಇಟ್ಕೋತಿನಿ ನಾನು ಅಕಸ್ಮಾತ್ತಾಗಿ ಜ್ವರ ಬಂದು ಮಲಗಿದ್ರೆ ನನ್ನ ಮಗಳು ಅದನ್ನು ನೋಡಿ ಅಯ್ಯೋ ನಮ್ಮ ಅಮ್ಮ ಮಲಗಿದ್ದಾರಲ್ಲ ಸ್ವಚ್ಛತೆ ಇಲ್ಲ ಅಂದರೆ ಕಸ ಗುಡಿಸೋದಾಗ್ಲಿ ಒಂದು ಮನೆ ಒರೆಸೋದಾಗ್ಲಿ ಒಂದು ವಸ್ತು ತಗೊಂಡಿದ್ದ ಜಾಗ್ದಲ್ಲಿ ಇಡಬೇಕನ್ನೋ ಜವಾಬ್ದಾರಿಯಾಗಲಿ ನನ್ನಿಂದ ಕಲಿತಾ ಇದ್ದಾಳೆ ಆಮೇಲೆ ಅವಳು ಅವರಪ್ಪನಿಂದ ಏನು ಕಲೀತಾಳೆ ಅಂದರೆ ಅವರಪ್ಪ ಬಂದಾಗ ಅವರಪ್ಪ ನಮ್ಮದು ನಮ್ಮ ಯಜಮಾನ್ರದ್ದು ಬಿಸ್ನೆಸ್ಸು ಅವ್ರಪ್ಪ ಅಂಗಡೀಲಿ ಹೇಗಿರ್ತಾರೆ ಹೇಗೆ ಜನಗಳ ಹತ್ರ ಮಾತನಾಡ್ತಾರೆ ಅಂತೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಹೇಗೆ ಎಷ್ಟು ಅಬ್ಸರ್ವ್ ಮಾಡ್ತಾಳೆ ಅಂದರೆ ಅಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾಳೆ ಯಾರ ಹತ್ರ ಹೇಗೆ ಮಾತಾಡಬೇಕು ದೊಡ್ಡವ್ರ್ಗೆ ಹೇಗೆ ಗೌರವ ಕೊಡಬೇಕು ಎಲ್ಲ ಕಲೀತಾರೆ ಅದು ಮತ್ತು ನನ್ನ ತಂಗೀನ ಒಂದು ಒಂದು ಫೋನಲ್ಲಿ ಹೇಗೆ ಮಾತಾಡಬೇಕು ಅಂತ ನನ್ನ ತಂಗಿಯಿಂದ ನೋಡಿ ಕಲೀತಾಳೆ ಅವ್ಳು ನನ್ನ ತಂಗಿ ಬಂದು ಬ್ಯಾಂಕ್ ಮ್ಯಾನೇಜರು ಅವ್ಳನ್ನೂ ನೋಡಿ ಎಷ್ಟು ಚೆನ್ನಾಗಿ ಕಲೀತಾಳಂದರೆ ಅವ್ಳು ನನ್ನ ತಂಗಿ ಒಂದು ಕ್ಲೈಂಟ್ ಹತ್ತಿರ ಮಾತ್ನಾಡ್ಬೇಕಾದ್ರೆ ಹೇಗೆ ಮಾತ್ನಾಡ್ತಾಳೆ ಅದನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಲೀತಾ ಇದ್ದಾಳೆ ಅಂದರೆ ಇವಾಗ ಇವಾಗೇ ನನ್ನ ಮಗಳು ಅಷ್ಟು ಚೆನ್ನಾಗಿ ಮಾತ್ನಾಡೋದು ಕಲ್ತಿದ್ದಾಳೆ ಅದರಿಂದ ನನಗೂ ಖುಷಿಯಾಗುತ್ತೆ ಯಾಕಂದರೆ ಮಕ್ಕಳು ನಮ್ಮಿಂದ ಬೆಳಿ ಬೆಳೆಯೋದು ಬೇರೆ ಯಾವುದ್ರಿಂದಾನೂ ಬೆಳೆಯಕ್ಕಾಗಲ್ಲ ನಮ್ಮನ್ನು ನೋಡಿ ಬೆಳೀತಾರೆ ಹೆಂಗೆ ಅಂದರೆ ಇವಾಗ ಹೇಳಿಲ್ವಾ ನಮ್ಮ ಯಜಮಾನ್ರು ಅಂಗಡಿಗೆ ಯಾವಾಗ ಹೋಗುವಾಗ ಅಂಗ್ಡಿಗೆ ಹೋಗುವಾಗ ಹೇಗೆ ಹೋಗ್ತಾರೆ ಹೆಂಗ್ ರೆಡಿ ಆಗ್ತಾರೆ ದೇವ್ರಿಗೆ ನಮಸ್ಕಾರ ಹಾಕೋದು ಅವಳೂ ಅಷ್ಟೇ ಸ್ಕೂಲ್ಗೆ ಹೋಗುವಾಗ ನಮಸ್ಕಾರ ಹಾಕೋದು ಮತ್ತು ಸ್ಕೂಲ್ಗೆ ಹೋಗ್ಬೇಕು ಹೋದ ಮೇಲೆ ಟೀಚರ್ಸು ಸ್ಕೂಲಲ್ಲಿರೋ ಶಿಕ್ಷಕರೆಲ್ಲರೂ ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾರಂದರೆ ಮಕ್ಕಳಿಗೆ ಧೈರ್ಯ ತುಂಬ್ತಾರೆ ಒಂದು ಓದೋ ವಿಷಯದಲ್ಲಾಗ್ಲಿ ಒಂದು ಆಟ ವಿಷಯದಲ್ಲಾಗ್ಲಿ ಒಂದು ಸ್ಪೋರ್ಟ್ಸ್ ವಿಷಯದಲ್ಲಾಗ್ಲಿ ಏನೇ ಆಗಲಿ ಎಲ್ಲದರಲ್ಲೂ ಧೈರ್ಯ ತುಂಬ್ತಾರೆ ಎಷ್ಟು ಧೈರ್ಯ ತುಂಬ್ತಾರೆ ಅಂದರೆ ಅದಲ್ದಿರ ಎಕ್ಸ್ಟ್ರಾ ಕ್ಲಾಸಸ್ ಕೂಡ ಮಾಡ್ತಾ ಇದ್ದಾರೆ ಯಾವ ಥರ ಅಂದರೆ ಬೇರೆ ಎಕ್ಸ್ಟ್ರಾ ಆಕ್ಟಿವಿಟೀಸು ಒಂದು ಡಾನ್ಸ್ ಆಗಲಿ ಅದಲ್ಲಿ ಇವಾಗ ಮಗೂಗೆ ಡ್ಯಾ ಒಂದು ಡಾನ್ಸ್ ಬಂದಾಗ ಹೇಗೆ ಡಾನ್ಸ್ ಮಾಡ್ತಾಳೆ ಅಂತ ನಮ್ಗೆ ಗೊತ್ತಾಗುತ್ತಲ್ಲ ಆವಾಗೊಂದು ಪ್ರೋಗ್ರಾಂ ಮಾಡಿದಾಗ ಅದಲ್ಲಿ ಒಂದು ನಿರ್ವಹಣೆ ಇರ್ಬೋದು ಒಂದು ಡೈರೆಕ್ಷನ್ ಮಾಡೋದಾಗಲಿ ಇನ್ನೊಂದು ಟೀಚರ್ಸ್ ವೆಲ್ಕಮ್ ಸ್ಪೀಚ್ ಕೊಡೋದಾಗಲಿ ಎಲ್ಲ ಒಬ್ರೊಬ್ರ್ಗೆ ಒಂದೊಂದು ವಹಿಸ್ತಾರೆ ಆವಾಗ ನನ್ನ ಮಗಳು ಟ್ಯಾಲೆಂಟ್ ಏನಿದೆ ಅಂತ ಹೊರ್ಗಡೆಗೆ ಬರುತ್ತೆ ಹಂಗಾಗಿ ನನ್ಗೆ ತುಂಬ ತುಂಬ ಇಷ್ಟ ಆಯಿತು ಸ್ಕೂಲಲ್ಲಿ ಸೋ ಸ್ಕೂಲಲ್ಲಂತೂ ಚೆನ್ನಾಗಿ ಹೇಳ್ಕೊಡ್ತಾರೆ ಯಾವ ಥರ ಅಂದರೆ ಇವಾಗ ನನ್ನ ಮಗ್ಳಿಗೊಂದು ಮೊನ್ನೆ ಟೀಚರ್ಸ್ ಡೇಗೆ ವೆಲ್ಕಮ್ ಸ್ಪೀಚ್ ಕೊಟ್ಟಿದ್ದರು ಆವಾಗ ಅವ್ಳು ವೆಲ್ಕಮ್ ಸ್ಪೀಚ್ ಹೇಗೆ ಮಾಡಿದ್ಲು ಅಂದರೆ ಸ್ಕೂಲಲ್ಲಿ ಮೇಡಮ್ ಕಳಿಸಿದ್ರು ಅದೇ ಥರ ಹೋಗಿ ಧೈರ್ಯವಾಗಿ ನಿಂತುಕೊಂಡು ವೆಲ್ಕಮ್ ಸ್ಪೀಚ್ ಮಾಡ್ಬಿಟ್ಟು ಬಂದು ಸ್ಟೇಜ್ ಮೇಲೆ ನಿಂತುಕೊಂಡು ಮಾತ್ನಾಡಕ್ಕೆ ಅವ್ಳ್ಗೆ ಭಯ ಇಲ್ಲ ಇವಾಗ ನೆಕ್ಸ್ಟು ಇನ್ನೊಂದು ಪ್ರೋಗ್ರಾಂ ಇತ್ತು ಅದೇ ಥರ ಇನ್ನೊಂದು ಇನ್ನೊಂದು ದಿಸ ಕೃಷ್ಣಾಷ್ಟಮಿ ಫಂಕ್ಷನ್ ಮಾಡಿದ್ದರು ಆವಾಗ ನಾನೂ ಮಾಡ್ತೀನಿ ಮೇಡಮ್ ನಾನೂ ಮಾಡ್ತೀನಿ ಅಂತ ಹೋಗಿದ್ಲು ಆಗ ಟೀಚರ್ಸ್ ಇಲ್ಲಮ್ಮ ನೀನು ಒಬ್ಬಳೇ ಅಲ್ಲ ಬೇರೆ ಮಕ್ಕಳಿಗೂ ಅವಕಾಶ ಕೊಡಬೇಕು ಅಂತ ಬೇರೆ ಮಕ್ಳ್ಗೆ ಅವಕಾಶ ಕೊಟ್ಟರು ಇವಾಗ ಅವಳಿಗೂ ಭಯ ಇಲ್ಲ ಅಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಳೆ ಎಲ್ಲದರಲ್ಲೂ ನ ಮತ್ತೆ ಮನೆ ಕೆಲಸ ಆಗಲಿ ಮನೆ ಎಷ್ಟು ನೀಟ್ ಆಗಿ ಇಟ್ಟಿರ್ತಾಳೆ ಗೊತ್ತಾ ನಾನಿಲ್ಲಾಂದರೂ ಕೂಡ ಯಾವ ವಸ್ತೂನೂ ಏನು ಇದು ಮಾಡಲ್ಲ ಎಲ್ಲಿನ ವಸ್ತು ಅಲ್ಲೇ ಇಡ್ತಾಳೆ ಊಟ ತಿಂದಿದ್ದಾದ್ಮೇಲೆ ತಟ್ಟೆ ಎತ್ತಿ ಪಾತ್ರೆ ಶಿಂಕಲ್ಲಿ ಹಾಕೊದಾಗಲಿ ಇಲ್ಲಾಂದರೆ ಅವಳೇ ತೋಳ್ದಿಕ್ತಾಳೆ ಆಮೇಲೆ ನಂಗೆ ಹುಷಾರಿಲ್ಲ ಅಂದರೆ ನಾನು ಮಲಗಿದ್ರೆ ಅವ್ಳು ಕಸ ಗುಡಿಸೋದೇನು ಮನೆ ಒರೆಸೋದೇನು ಪೂಜೆ ಕೂಡ ಅವಳೇ ಮಾಡ್ತಾಳೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪೂಜೆ ಮಾಡಿಬಿಟ್ಟು ನಮಸ್ಕಾರ ಹಾಕಿ ಹೋಗ್ತಾಳೆ ಮತ್ತೆ ಎಕ್ಸಾಮ್ ಬರೀಬೇಕಾದ್ರೆ ಅಮ್ಮಾ ಆಲ್ ದ ಬೆಸ್ಟ್ ಹೇಳಮ್ಮಾ ಅಂತ ನಮ್ಮಿಂದ ಕಲಿಯೋದು ಮಕ್ಕಳು ಯಾರು ಬೇರೆ ಯಾರು ನೋಡಿ ಕಲಿಯಲ್ಲ ನಮ್ಮ ಸುತ್ತಮುತ್ತಲು ನಾ ತಂದೆ ತಾಯಿ ಅಮ್ಮ ಅಪ್ಪ ತಂದೆ ತಾಯಿ ಅಜ್ಜಿ ತಾತ ಆಮೇಲೆ ಚಿಕ್ಕಪ್ಪ ಚಿಕ್ಕಮ್ಮ ಮಾಮ ಅತ್ತೆ ಇವರಿಂದ ನೋಡೇ ಮಕ್ಕಳು ಕಲಿಯೋದು ಒಂದು ಒಳ್ಳೆಯದಾಗ್ಲಿ ಕೆಟ್ಟದಾಗಲಿ ಎಲ್ಲನೂ ಮಕ್ಕಳು ಕಲಿಯೋದು ನಮ್ಮಿಂದನೆ ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ವಿಧಾನದಲ್ಲಿ ಕಲ್ಸ್ಬೇಕಾಗುತ್ತೆ ಮಕ್ಕಳಿಗೆ ಒಂದು ಕೆಲಸ ಆಗಲಿ ಒಂದು ಇದು ಒಂದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಯಾವ ಥರ ಇರಬೇಕು ಮಕ್ಕ್ಳು ಅಂತ ನಾವು ಮೊದಲಿಂದ ಇವಾಗಿಂದಾನೇ ನಮ್ಮನ್ನ ನಾವು ನೋಡ್ತಾ ಇರಬೇಕು ಅವರು ನಮ್ಮನ್ನು ನೋಡ್ತಾ ಇದ್ದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಕಲೀಬೇಕು ಅಂತ ಹಿಂಗ್ ಕಲ್ತ್ರೇನೆ ಮಕ್ಕಳು ಒಳ್ಳೆಯ ದಾರಿಯಲ್ಲಿ ಬರೋದು